ನಮ್ಮದು ಭೂಮಿ ಉಂಟು ಹನ್ನೊಂದು ಎಕರೆ ಹನ್ನೊಂದು ಎಕರೆ ಜಮೀನು ಉಂಟು ಕೆಂಪು ಭೂಮಿ ಸಾಯಿಲ್ ಬಹಳ ಚೆನ್ನಾಗಿದೆ ತುಂಬ ಡೆಪ್ತಾಗಿಯೂ ಒಳ್ಳೆ ಸಾಯಿಲ್ ಇದೆ ಅಂದರೆ ನಾಲ್ಕು ನಾಕ್ರ್ ನಾಲ್ಕು ಫೂಟ್ ಐದು ಫೂಟ್ ತನಕವೂ ಒಳ್ಳೆ ಸಾಯಿಲ್ ಸಿಗುತ್ತೆ ಆ ಭೂಮಿಯಲ್ಲೆ ಭೂಮಿ ಚೆನ್ನಾಗಿದೆ ನಾವೂ ಕಲ್ಟಿವೇಟ್ ಎಲ್ಲ ಸರಿ ಚೆನ್ನಾಗಿ ಮಾಡಿದ್ದೀವಿ ಆಮೇಲೆ ನಮ್ಮಲ್ಲಿ ದನಗಳ ಅಂದರೆ ಎಂಟು ಜೊತೆ ಎಂಟು ಜೋಡಿ ಎತ್ತುಗಳಿದ್ದವು ಎಲ್ಲ ಸ್ವಂತ ಇದನ್ನು ಬಾಡ್ಗೆ ಇಲ್ದೆ ಮಾಡಿಸ್ತಾಯಿದ್ವಿ ತೋಟನ ಆದರೆ ನಾವು ಪ್ಲ್ಯಾಂಟ್ಸ್ಗಳನ್ನು ತುಮಕೂರಿನಿಂದ ತೆಂಗಿನ ಗಿಡ ತರಿಸಿದ್ವಿ ಗಂಗಾವತಿ ಫಾರಮ್ನಿಂದ ನಿಂಬೆ ಗಿಡ ಹಣ್ಣಿನ ಗಿಡ ಪೇರಲ ವಾರಿ ಗಿಡ ನಿಂಬೆ ಗಿಡ ಸೀಡ್ಲೆಸ್ ನಿಂಬೆ ಗಿಡ ಆಮೇಲೆ ಸೀಡ್ಲೆಸ್ ನಿಂಬೆ ಅಂದರೆ ಅದು ನೋಡಲಿಕ್ಕೆ ಒಂಥರ ಸಂತ್ರೆ ಕಂಡರೆ ಸಂತ್ರೆ ಥರ ಕಾಣ್ತಿದ್ವು ನಿಂಬೆ ಅಂತ ಅನ್ನಿಸ್ತಾ ಇರಲಿಲ್ಲ ಆದರೆ ಆ್ಯಕ್ಟುಲಿ ನಿಂಬೆ ಅದು ಸೀಡ್ಸ್ ಇರ್ತಿರಲಿಲ್ಲ ಸೀಡ್ಲೆಸ್ ಇತ್ತದು ಸಾಧಾರಣ ಒಂದು ನಿಂಬೆ ಪಾವು ಕಿಲೊ ಬರೋದು ಒಂದು ಎರಡು ನೂರರಿಂದ ಎರಡು ನೂರೈವತ್ತು ಗ್ರಾಂ ವೈಟ್ ಬರ್ತಾಯಿತ್ತು ನಿಂಬೆ ಆಮೇಲೆ ತೆಂಗು ಮಾವು ನಿಮ್ಮ ನೀಮ್ಸ್ ಬೇವಿನ ಗಿಡಗಳು ಎಲ್ಲವೂ ತುಂಬ ಬಾರ್ಡರ್ಗೆಲ್ಲ ಅವನ್ನೇ ಮಾಡಿ ನಡಕ್ಕೆ ಬಿಟ್ವೀನ್ ನಾವು ಮೈಜು ಜವಾರೆ ಗ್ರೌಂಡ್ ನಟ್ಟು ಆಮೇಲೆ ತರಕಾರಿ ಬ್ರಿಂಜಾಲು ಬದನೆಕಾಯಿ ಟಮಾಟೆ ಇವನ್ನೆಲ್ಲ ಮಾಡ್ತಾಯಿದ್ವಿ ಇದಕ್ಕೆಲ್ಲ ಅನುಕೂಲ ಆಗಬೇಕು ಅಂದರೆ ಭೂಮಿ ಫಲವತ್ತಾಗಿ ಮಾಡಬೇಕು ಭೂಮಿ ಫಲವತ್ತಾಗಿ ಮಾಡಬೇಕಾದ್ರೆ ಅದಕ್ಕೆ ಫರ್ಟಿಲೈಜರ್ ಬೇಕು ಗೊಬ್ಬರ ಅಂದರೆ ದನದ ಕೊಟ್ಟಿಗೆ ಗೊಬ್ಬರ ಬೇಕು ದನದ ಕೊಟ್ಟಿಗೆ ಗೊಬ್ಬರ ಬೇಕೆಂದರೆ ಆ ಊರಿನಲ್ಲಿ ಒಂದು ವರ್ಷದಿಂದಲೂ ಕಲೆಕ್ಟ್ ಮಾಡ್ತಾ ಬರ್ತಾಯಿದ್ವಿ ಇಡೀ ಒಂದು ವರ್ಷದಿಂದನೂ ಆ ರೈತರಿಗೆಲ್ಲ ಯಾರು ಕಲೆಕ್ಟ್ ಮಾಡಿಟ್ಟಿರ್ತಾರೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅವ್ರ ಕಡಿಂದ ನಾವು ಗೊಬ್ಬರ ಖರೀದಿ ಮಾಡಿ ಗೊಬ್ಬರ ಅಂದರೆ ದನದ ಗೊಬ್ಬರ ದನದ ಕೊಟ್ಟಿಗೆ ಗೊಬ್ಬರ ಎತ್ತು ಎಮ್ಮೆ ಆಕ್ಳು ಕಟ್ಟಿರ್ತಾರಲ್ಲ ಅವರು ಎಲ್ಲ ಕಲೆಕ್ಟ್ ಮಾಡಿ ಅದು ಗೊಬ್ಬರ ತಗೊಂಡು ಅವನ್ನೆಲ್ಲ ಫಿಲ್ಟರ್ ಮಾಡಿ ಅಂದರೆ ಫಿಲ್ಟರ್ ಅಂದರೆ ಆ ದಂಟು ಕಟ್ಟಿಗೆ ಅವು ಎಲ್ಲ ಇದ್ದುದ್ದೆಲ್ಲ ಬೇರೆ ಬೇರೆ ಮಾಡಿ ಅವನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಎಕರೆಗೇನೆ ನಾಲ್ಕು ಟ್ಯಾಕ್ಟ್ರು ನಾಲ್ಕು ಟ್ಯಾಕ್ಟ್ರ್ ಅಂದರೆ ಎಕರೆಗೆ ಹನ್ನೆರಡು ಚಕ್ಕಡಿ ಅಂದರೆ ಟ್ರ್ಯಾಕ್ಟ್ರು ಇಲ್ಲಿಂದ ಏರಿಸ್ತಿದ್ವಿ ಎ ಒಂದು ಎಕರೆಗೆ ನಾಲ್ಕು ಐದು ಟ್ಯಾಕ್ಟ್ರು ಗೊಬ್ಬರ ಹಾಕಿ ಅದನ್ನು ಕಲ್ಟಿವೇಟ್ ಮಾಡಿ ಮೊದಲು ಒಂಥರ ಒಂದು ಸ್ ಒಂದು ಸಮಯ ನೀರು ಬಿಟ್ಟು ಅದನ್ನು ಸ್ವಲ್ಪ ಹಾರ್ವಯಿ ಬಂದಮೇಲೆ ಮತ್ತೆ ನೇಗಿಲ ಹೊಡೆದು ಅಂದರೆ ಮೇಲಿದ್ದ ಗೊಬ್ಬರ ಎಲ್ಲ ಭೂಮಿಯಲ್ಲಿ ಸೇರಿಕೊಳ್ಳುವ ಥರ ಅಂದರೆ ಬೇರು ಕೆಳಗಿರುತ್ತಲ್ಲ ಆ ಬೇರಿಗೆ ಅದರದ್ದು ಗೊಬ್ರದ ರಸ ತಟ್ಟಿ ಫಲವತ್ತಾಗಿ ಬೆಳೀಲಿಕ್ಕೆ ಅನುಕೂಲ ಆಗತ್ತೆ ಆ ವಿಚಾರದಿಂದ ನಾವು ಕಲ್ಟಿವೇಟ್ ಮಾಡಿ ಗೊಬ್ಬರ ಎಲ್ಲ ತೆಳ್ಗೆ ಹೋಗೋಂಗೆ ಮಾಡಿ ಬಾವಿಯಿಂದ ಪಂಪ್ ಸೆಟ್ ಬಾವಿ ಪಂಪ್ ಸೆಟ್ನಿಂದ ಇರಿಗೇಷನ್ ಮಾಡ್ಸ್ತಾಯಿದ್ವಿ ಅದೆಲ್ಲ ಮಾಡಿ ಕಲ್ಟಿವೇಟ್ ಮಾಡಿ ಪ್ಲ್ಯಾಂಟ್ಸ್ ಹಚ್ಚಿ ಆಮೇಲೆ ಕ ಸೋವಿಂಗ್ ಮಾಡಿ ಅದಕ್ಕೆ ಕಾವು ಟೈಮ್ ಸರಿಯಾಗಿ ಅದು ಕಸಗಳು ಬಂದರೆ ಕರ್ಕಿ ಅಂತ ಕರ್ಕಿ ಅಂತ ಹೇಳ್ತಾರೆ ನಮ್ಮಲ್ಲಿ ಕರ್ಕಿ ಅಂದರೆ ಅದು ಕಸವೇ ಇರುತ್ತೆ ಅದು ಭಾಳ ಬಿಟ್ಟರೆ ಗೊಬ್ಬರ ಎಲ್ಲ ಅದು ತಿಂದು ಬಿಟ್ಟು ನಮ್ಮ ಮೈಜ್ಗಾಗಲಿ ಗ್ರೌಂಡ್ ನಟ್ಗಾಗಲಿ ಗೊಬ್ಬರ ಕಮ್ಮಿ ಆಗುತ್ತೆ ಆದ ಕಾರಣದಿಂದ ಅವನ್ನೆಲ್ಲ ಲೇಬರ್ ಹಚ್ಚಿ ಕಸ ಎಲ್ಲ ತೆಗಿಸಿ ಮತ್ತೆ ಭೂಮಿನ ಚೆನ್ನಾಗೆ ಮಾಡಿಸ್ದೆ ಯಾಕೆಂದರೆ ನಾವು ಜನರು ಈ ನಮ್ದು ಹೇರ್ ಕಟ್ಟಿಂಗ್ ಹೆಂಗೆ ಮಾಡಿಸ್ತೀವಲ್ಲ ನಾವು ಈಗ ನಾವು ಹಂಗೆ ಬಿಟ್ಬಿಟ್ರೆ ಅಸಹ್ಯ ಕಾಣ್ತೀವಿ ಹೇರ್ ಕಟ್ಟಿಂಗ್ ಮಾಡಿಸಿದ್ರೆ ನಾವು ಒಂಥರ ಲುಕ್ಕೆ ಕಾಣ್ತೀವಿ ಆ ಥರ ನಾವು ಹೇಗೆ ಮಂತ್ಲಿ ಹೇರ್ ಕಟ್ಟಿಂಗ್ ಮಾಡಿಸ್ತೀವಿ ಆ ಥರ ಅವು ಭೂಮಿಗೂ ಕಲ್ಟಿವೇಟ್ ಮಾಡಿ ಅಥವಾ ಲೇಬರ್ ಕಡೆಯಿಂದ ಕಸ ಎಲ್ಲ ತೆಗೆಸಿ ಅದನ್ನು ಒಂದು ಗುಂಡಿಗೆ ಹಾಕಿ ಅದನ್ನು ಮತ್ತೆ ಗೊಬ್ಬರ ಮಾಡಿ ಟರ್ನ್ ಮಾಡ್ತಿದ್ವಿ ನಾವು ಆಮೇಲೆ ಫಲ ಅದು ಚೆನ್ನಾಗಿ ಬೆಳಿತಾಯಿತ್ತು ಫಲವನ್ನು ಚೆನ್ನಾಗಿ ಕೊಬ್ಬಿ ಅಂದರೆ ಬಲವಾಗಿ ಬರ್ತಾಯಿತ್ತು ಇಲ್ಲಿದ್ದರೆ ಗೊಬ್ಬರ ಇರಲಿಲ್ಲ ಅಂದರೆ ಅದೂ ಸತ್ವ ಇಲ್ದಂತಾಗಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಬಾಡಿ ಬಾಡಿ ಸಪ್ಪೆ ಆಗ್ಬಿಡುತ್ತೆ ಸರ್ ಗೊಬ್ಬರ ಹಾಕಿದರೆ ಚೆನ್ನಾಗಿ ನಾಲ್ಕೈದು ದಿನ ಇರ್ತಾವೆ ಐದಾರು ದಿನ ಅವು ಅವು ಬದನೆಕಾಯಾಗಲಿ ಜೋಳ ಇವೆಲ್ಲ ಫಲವತ್ತಾಗಿ ವೈಟ್ ಆಗ್ತಾವೆ ಜೋಳ ಶೇಂಗಾ ಎಲ್ಲ ವೈಟ್ ಬರುತ್ತೆ ತೂಕ ಜಾಸ್ತಿ ಬರುತ್ತೆ ತೂಕ ಜಾಸ್ತಿ ಬರೋದರಿಂದ ನಮಗೂ ದುಡ್ಡು ಜಾಸ್ತಿ ಸಿಗುತ್ತೆ ಆಮೇಲೆ ಬಾರ್ಡ್ರಿಗೆಲ್ಲ ಇವು ನಿಂಬೆ ಗಿಡವೆ ಮಾವಿನ ಗಿಡ ತೆಂಗಿನ ಗಿಡ ಚಿಕ್ಕು ಗಿಡ ಇವೆಲ್ಲ ಪೇರಳೆ ಗಿಡ ಇವೆಲ್ಲವನ್ನೂ ಹಚ್ತಾಯಿದ್ವಿ ಅವನ್ನು ಎಲ್ಲ ಚೆನ್ನಾಗಿ ಬರ್ತಾಯಿದ್ದು ಬೆಳಿತಾಯಿದ್ದೆವು ಇವೆಲ್ಲ ಬರೋದರಿಂದ ನಾವೂ ನಮಗೂ ನೋಡಲಿಕ್ಕೆ ಒಂದು ಅಂದ ಕಾಣ್ತಿತ್ತು ದುಡ್ಡು ಖರ್ಚು ಮಾಡಿದ್ದಕ್ಕೂ ಚೆನ್ನಾಗಿ ಬೆಳೀತಿತ್ತು ಫಲ ಬ ಚೆನ್ನಾಗಿ ಬರ್ತಾಯಿತ್ತು ಆಮೇಲೆ ತೆಂಗೂ ಚೆನ್ನಾಗಿ ಬರ್ತಾಯಿತ್ತು ಇ ಅದರಲ್ಲಿಂದ ನಾವು ಖರ್ಚು ಮಾಡಿದ ದುಡ್ಡೂ ನಮಗೆ ಕೈಗೆ ಹತ್ತಾಯಿತ್ತು ಬರ್ತಾಯಿತ್ತು ರೈತರು ನಾವು ಭೂಮಿಗೆ ಏನು ಸತು ಸತು ಅಂದರೆ ಫರ್ಟಿಲೈಜರ್ ಏನು ಕೊಡ್ತೇವೆ ಆಮೇಲೆ ಅದಕ್ಕೆ ಈ ಕಾಂಪ್ಲೆಕ್ಸು ಯೂರಿಯಾ ಅವು ಎಲ್ಲ ಫೆಸ್ಟಿಸೈಡ್ಸು ಅವನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿ ಈ ಕ್ರಿಮಿ ಕೀಟಗಳನ್ನು ನಾಶ ಮಾಡಿ ಫೆಸ್ಟಿಸೈಡಸು ಹೊಡೆದು ಆಮೇಲೆ ಫರ್ಟಿಲೈಜರ್ ಹಾಕಿ ಶತ್ ಕೊಟ್ಟಿಗೆ ಗೊಬ್ರದ ಸಂಗಡ ಫರ್ಟಿಲೈಜರನ್ನೂ ಹಾಕ್ತಾಯಿದ್ವಿ ಕಾಂಪ್ಲೆಕ್ಸು ಯೂರಿಯಾ ಆಮೇಲೆ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಬೆಳೆಸ್ತಾಯಿದ್ವಿ ಆಮೇಲೆ ಇಷ್ಟೇ ಮಾಡಿದರೆ ಫೀಸ್ ಫಸಲು ನಮಗೆ ಕೈಗೆ ಚೆನ್ನಾಗಿ ಬರೋಂಗಿಲ್ಲ ಅದು ಏನಾಗುತ್ತೆ ಅಂದರೆ ಅದ್ರ ಜೊತೆಗೆ ನಾವೂ ಅದನ್ನ ಮೆಂಟೈನೆನ್ಸ್ ಮಾಡಬೇಕು ಲೇಬರ್ ಚೆನ್ನಾಗಿ ಹಚ್ಚಿ ಒಳ್ಳೆ ಲೇಬರಿಗೆ ಹಚ್ಚಿ ಅವನ್ನೆಲ್ಲ ಚೆನ್ನಾಗಿ ಕಾಯಬೇಕು ಫಸಲು ಚೆನ್ನಾಗಿ ಬರೋಂಗೆ ಮಾಡಬೇಕು ಅದನ್ನ ಮಾಡೋದರಿಂದ ನಾವು ಖರ್ಚು ಮಾಡಿದ ದುಡ್ಡು ನಮ್ಮ ಪರಿಶ್ರಮಕ್ಕೆ ಎಲ್ಲ ಫಲ ದೇವರು ಕೊಟ್ಟೆ ಕೊಡ್ತಾನೆ ನಾವೇನು ಮಾಡ್ತೀವಿ ನಾವೇನು ಮಾಡ್ತೀವಿ ಅದು ನಮ್ಗೆ ನಮಗೆ ವಾಪಸ್ಸು ಬರುತ್ತೆ ಈಗ ಧಾರ್ಮಿಕವಾಗಿ ಒಂದು ಹೇಳ್ತಾರೆ ನಾವು ಪಾಪ ಪುಣ್ಯ ಮಾಡಿದರೆ ಹೇಗೆ ನಾವು ಪಾಪ ಮಾಡಿದರೆ ಪಾಪನ ಆ ಪಾಪನ ನಮ್ಗೆ ಕಟ್ಟಿಟ್ಟ ಬುತ್ತಿ ಅಂತಾರೆ ಅಂದರೆ ಅದ್ರ ಪ್ ಕಟ್ಟಿಟ್ಟ ಬುತ್ತಿ ಅಂದರೆ ಊಟ ಅಲ್ಲ ನಮ್ಮ ಸಂತಾನ ಏನಿರ್ತಾವಲ್ಲ ಅವು ನಮ್ಮ ಪಾಪದ ಫಲನ ಆಗ್ತಾವೆ ನಾವು ಧಾರ್ಮಿಕವಾಗಿ ಒಳ್ಳೆ ರೀತಿಯಿಂದ ಚೆನ್ನಾಗಿ ನಾಲ್ಕು ಜನಕ್ಕೆ ರಕ್ಷಣೆ ಮಾಡಿ ನಾವು ನಾಲ್ಕು ಮಂದಿ ಒಳ್ಗೆ ಇದ್ದು ನಾಲ್ಕು ಮಾಡಿದರೆ ನಮ್ಮ ಮಕ್ಕಳೂ ಅದೇ ಥರ ಬರ್ತಾವೆ ನಮ್ಮ ಮಕ್ಕಳಿಂದ ನಮಗೂ ಸುಖ ದೊರಕುತ್ತೆ ಆ ಥರ ಈ ಭೂಮಿಗೆ ಭೂಮಿ ತಾಯಿಗೆ ನಾವೇನು ಫಲ ಫಲವತ್ತಾಗಿ ಬೆಳೀಲಿಕ್ಕೆ ಫರ್ಟಿಲೈಜರು ಅದರದ್ದು ಚಾಕರಿ ಮಾಡ್ತೀವಿ ಆ ಚಾಕರಿ ಮಾಡಿದರೆ ಆ ಭೂಮಿ ತಾಯಿ ನಮಗೆ ರೈತರನ್ನ ಕೈ ಬಿಡೋಂಗಿಲ್ಲ ಆ ಭೂಮಿ ತಾಯಿ ನಮಗೂ ರಕ್ಷಣೆ ಮಾಡ್ತಾಳೆ ಆವಾಗ ನಾವು ನಾಲ್ಕು ಜನರಲ್ಲಿ ಸೆ ದುಡ್ಡಿದ್ದವ್ರ ಜೊತೆ ನಾವು ನಾಲ್ಕು ಮಂದಿ ದುಡ್ಡಿದ್ದವ್ರ ಜೊತೆ ಇರ್ಬಹುದು ನಮಗೂ ನಾಲ್ಕು ಜನ ಮ್ ಗೌರವ ಕೊಡ್ತಾರೆ ಇವತ್ತು ನಾಳೆ ಹೇಗೆ ಸಮಾಜ ಅಂದರೆ ದುಡ್ಡು ಇದ್ದರೆ ಗೌರವ ಜಾಸ್ತಿ ಸಿಗುತ್ತೆ ನಮಗೂ ನಾಲ್ಕು ಜನ ಗೌರವ ಕೊಡ್ತಾರೆ ಅದರಲ್ಲಿ ನಾವು ಭೂಮಿ ತಾಯಿ ಸೇವಾ ಮಾಡೋದರಿಂದ ನಮಗೂ ನಾಲ್ಕು ಜನ್ರು ನಾಲ್ಕು ಜನರಲ್ಲಿ ಭೂ ನಾಲ್ಕು ಜನರಲ್ಲಿ ನಾವೂ ನಾಲ್ಕು ನಾಲ್ಕು ಕಡೆ ಓಡಾಡ್ಬೋದು ಗೌರವದಿಂದ ಇದು ಈ ಥರ ಮಾಡೋದರಿಂದ ಭೂಮಿ ತಾಯಿ ಚಾಕರಿ ಮಾಡೋದರಿಂದ ನಮ್ಗೇನು ನುಕ್ಸಾನ್ ಇಲ್ಲ ಭೂಮಿ ತಾಯಿ ಚಾಕರಿ ಮಾಡಬೇಕು ಭೂಮಿ ತಾಯಿ ಚಾಕರಿ ನಾವೆಷ್ಟು ಮಾಡ್ತೀವಿ ಅಷ್ಟು ಫಲ ಕೊಡ್ತಾಳೆ ಆಕೆ ತಾಯಿ ಮಕ್ಳನ್ನ ಯಾವಾಗಲೂ ತಾಯಂದ್ರು ಯಾವಾಗಲೂ ಮಕ್ಳನ್ನ ಉಪ್ವಾಸ ಹಾಕೋಂಗಿಲ್ಲ ಆ ಥರ ಭೂಮಿ ತಾಯಿ ಕೂಡ ಹಾಗೆ ನಾವು ಹಾಕಿದ್ಕೆ ಎಷ್ಟು ಸೇವಾ ಮಾಡ್ತೀವಿ ಅಂದರೆ ಸೇವಾ ಅಂದರೆ ನಾನು ಫರ್ಟಿಲೈಜರ್ ಹಾಕೋದು ಅವೆಲ್ಲ ಕಾಲ ಕಾಲಕ್ಕೆ ಏನೇನು ಬೇಕೋ ಅವೆಲ್ಲ ಚಾಕರಿ ಮಾಡಿದರೆ ಭೂಮಿ ತಾಯಿ ನಮಗೂ ರಕ್ಷಣೆ ಮಾಡ್ತಾಳೆ ಇದರಿಂದ ನಾವು ನಾಲ್ಕು ದುಡ್ಡು ಗಳಿಸ್ಬೋದು ಸಂಪಾದಿಸ್ಬೋದು ನಾಲ್ಕು ಥರ ಜೀವನ ನಾಲ್ಕು ಮಂದಿ ಥರ ಜೀವನ ಮಾಡಲಿಕ್ಕೆ ಯೋಗ್ಯ ಇದೆ